ಅಡಿಕೆ ತೆಂಗಿನ ತೋಟ ಅಡಿಕೆ ತೋಟ ಅದರಲ್ಲಿ ಏನಪ್ಪ ಅಂತಂದರೆ ಮೂರು ತಿಂಗ್ಳಿಗೆ ಮತ್ತು ಎರಡು ತಿಂಗ್ಳಿಗೆ ಅಡಿಕೆ ಆರು ತಿಂಗ್ಳುಗಂಟ ಬರುತ್ತೆ ತಿರ್ಗಿ ಆಮೇಲೆ ಆದಕ್ಕೆ ಗೊಬ್ಬರ ಹಾಕಿ ಮತ್ತು ಇದು ಮಾಡಿ ನೀರನ್ನು ಚೆನ್ನಾಗಿ ಕೊಟ್ಟರೆ ಅದಕ್ಕೋಸ್ಕರ ತಿರ್ಗಿ ಅಡ್ಕೆಗಳು ಒಂದು ಸಾವಿರ ಬೆಳೆಯೋದು ಮೂರು ಸಾವಿರಗಂಟ ಅಡಿಕೆ ಚೆನ್ನಾಗಿ ಬರ್ತದೆ ತಿರ್ಗಿ ಎಳನೀರಿಗೆ ಒಂದು ವಾರ ನೀರು ಕಟ್ಟದ್ರೆ ಒಂದು ಎಳನೀರು ಅರ್ಧ ಲೀಟರಷ್ಟು ಎಳನೀರು ಚೆನ್ನಾಗಿರ್ತದೆ ತಿರ್ಗಿ ಇನ್ನೂ ನೀರು ಜಾಸ್ತಿ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತದೆ ಅಂದ್ರೆ ಹಸ್ಗುಳು ಮತ್ತು ದನಗಳು ಬಂದರೆ ಅದಕ್ಕೇನಪ್ಪ ಅಂತಂದರೆ ಬರೀ ಹುಲ್ಲು ಗೊಬ್ಬರ ಇದು ಅದಕ್ಕೆ ಏನಪ್ಪಂತಂದ್ರೆ ಫಸ್ಲಿಗ್ ಒಂದು ಅದಕ್ಕೆ ಟೇಮು ಟೇಮಿಗೂ ನೋಡ್ಕೊಂಡು ಮತ್ತು ಹುಲ್ಲು ತಿರ್ಗಿ ಮತ್ತೆ ಇದು ಹುಳ್ಳಿಕಾಳು ಮತ್ತು ಕಳ್ಳೆಕಾಳು ಅದನ್ನು ಪುಡಿ ಮಾಡಿ ಅದಕ್ಕೆ ಹಸುಗಳ್ಗೆ ಕೊಡಬೇಕು ಸಾಯಂಕಾಲ ಆದಮೇಲೆ ಹೊಟ್ ಕೊಡಬೇಕು ಬೂಸಾ ಕೊಡಬೇಕು ತಿರ್ಗಿ ಆಮೇಲೆ ಬೂಸಾ ಕೊಟ್ರೆ ಮೇಲೆ ತಿರ್ಗಿ ಹುಲ್ಲು ಹಾಕ್ಬೇಕು ತಿರ್ಗಿ ಆಮೇಲೆ ನೀರಾಕಿ ತಿರ್ಗಿ ಅದು ನೀರು ಕಲಸಿ ತಿರ್ಗಿ ಕೈಯಿಂದ ಬಳಸಿ ತಿರ್ಗಿ ಅದಕ್ಕೆ ಸಣ್ಣಕೆ ಕಲಸಿ ಕೊಟ್ಟರೆ ಅದು ತಿನ್ನುವುದು ಅದ್ರ ಜೊತೆಗೊ ಸ್ವಲ್ಪ ಉಪ್ಪನ್ನು ಹಾಕಿ ಇದು ಮಾಡ್ರೆ ಅದು ಕರೆಕ್ಟಾಗಿ ತಿನ್ನುತ್ತೆ ಇಲ್ಲಾಂದರೆ ತಿರ್ಗಿ ಆಡು ಮರಿ ಬರ್ತವೆ ಅದು ಮೂಸಿರೆ ಅದು ಹೊಟ್ಟೆ ಊದ್ಕೋತದೆ ಅದಕ್ಕೋಸ್ಕರ ಬರೀ ನೀರಲ್ಲೇ ಕಲ್ಸಿ ಇದು ಮಾಡಬೇಕು ಆ ಆಡುಮರಿಗಳದ್ದು ಆ ಮೂರು ತಿಂಗ್ಳು ಬರೋದು ಆರು ತಿಂಗ್ಳಿಗೆ ಒಳ್ಳೆಯ ಎತ್ತರ ಬೆಳೆದ ಆ ಎತ್ತರ ಬೆಳೆದಮೇಲೆ ಅದು ಮಾರಾಟಕ್ಕೆ ತಗಂಡೊಯ್ತಾರೆ ಮಾರಾಟಕ್ಕೆ ತಗಂಡೋದರೆ ಇದೇನಿದು ಚೆನ್ನಾಗಿಲ್ಲ ಅದು ಮರಿ ಅಂತ್ಹೇಳ್ತಾರೆ ಆದ್ದರಿಂದ ತಿರ್ಗಿ ಇನ್ನೂ ಚೆನ್ನಾಗೆ ಗೊಬ್ರ ಕಲಸಿ ಇದು ಪುಡ್ದನ್ನು ಹಾಕಿ ಅದಕ್ಕೆ ಹಾಗು ಎಲ್ಲ ಇದು ಮಾಡ್ರೆ ಹೊಟ್ಟನ್ ಚೆನ್ನಾಗಿ ಕಲಸಿ ಮತ್ತು ಎಲ್ಲ ಕೇರಿ ಕಲ್ಲು ಪಲ್ಲು ಎಲ್ಲನೂ ಇದುಮಾಡಿ ಅದಕ್ಕೋಸ್ಕರ ಆಡು ಮರಿಗಳು ಸಾಕಿದ್ರೆ ಮೂರು ತಿಂಗ್ಳಿಗೊಂದಪ ಆರು ತಿಂಗ್ಳಿಗೊಂದಪ ಸಾಕಿದ್ರೆ ಮರಿಗಳ್ ಹಾಕುತ್ತೆ ಮರಿಗಳಿಂದ ನಾವು ಒಳ್ಳೆಯ ಸಂಪಾದನೆ ಪಡಿಬೋದು ಹಸುಗಳ್ಗು ಅಷ್ಟೇ ಮೂರು ತಿಂಗ್ಳು ಮತ್ತು ಒಂಬತ್ತು ತಿಂಗ್ಳುಗಂಟ ಅದಕ್ಕೆ ಕ್ಲೀನಾಗಿ ನೋಡ್ಕೊಂಡ್ರೆ ಮಕ್ಕಳು ಒಂದು ಮರಿ ಹಾಕದ್ರೆ ಎರಡು ಮರಿ ಆಗುತ್ತೆ ಎರಡು ಮರಿ ಹಾಕೊದು ಒಂದು ಮರಿಗೆ ಅರ್ಧ ಲೀಟ್ರು ಮು ಪಶ್ಟು ಕರಿಬೋದು ತಿರ್ಗಿ ಮೂರು ಒಂದು ಲೀಟ್ರ್ ಕರಿಬೊದು ಮೂರು ದಿವಸಕ್ಕೆ ತಿರ್ಗಿ ಎರಡನೇ ದಿವಸಕ್ಕೆ ಆರು ಲೀಟ್ರು ಗಂಟ್ಲೂ ನಾವು ಟೇಮ ಟೇಮಗೆ ಇದು ಮಾಡಿ ಮಾಡ್ತಾಯಿದೀವಿ ಅದಕ್ಕೋಸ್ಕರ ಅದು ಮರಿಗಳ್ಗೆ ಆಡು ಮರಿಗೆ ಗೆಶ್ಟ್ ಇದು ಸೊಪ್ಪು ಮತ್ತು ಆ ಮೂರು ಟೈಮು ಸೊಪ್ಪು ಕಟ್ಟಬೇಕು ತಿರ್ಗಿ ಸಾಯಂಕಾಲ ಆಗಲಿ ಗೊಬ್ಬರ ಇದು ಮಾಡಬೇಕು ತಿರ್ಗಿ ಆಮೇಲೆ ಇದು ಮಾಡಬೇಕು ತಿರ್ಗಿ ಆಮೇಲೆ ಸೊಪ್ಪು ಹಾಕಿದ್ಮೇಲೆ ಬೂಸಾ ಹಿಂಡಿ ತಿರ್ಗಿ ಆಮೇಲೆ ಕರಿ ಎಲ್ಲ ಕೇರಿ ಮತ್ತು ಇದು ಮಾಡಬೇಕು ತಿರ್ಗಿ ಆಮೇಲೆ ಇದು ಮಾಡಿ ಆದು ಮೂರು ತಿಂಗ್ಳು ಆದಮೇಲೆ ಮನುಷ್ಯರಂಗೆ ಗುದ್ದೋಕ್ ಬರ್ತದೆ ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ಕಟ್ಹಾಕಿ ಜೋಪಾನಾಗ್ ನೋಡ್ಕೊಂಡ್ರೆ ನಮಗೆ ಒಳ್ಳೆಯ ಉತ್ಪತ್ತಿ ಆಗುತ್ತೆ ಆ ಉತ್ಪತ್ತಿ ಆದ್ದರಿಂದ ನಾವು ಒಳ್ಳೆಯ ಪಡಿಬೋದು ಆಂ ಅಂಥ ಒಂದು ಮರಿ ಸಾಕೋದ ಎರಡು ಮರಿ ಸಾಕೋದು ಒಂದು ಮರಿ ಸಾಕೋದು ಎರಡು ಮರಿ ಸಾಕ್ಬೌದು ಅಂತ ತಿರ್ಗಿ ನೀವು ಇಷ್ಟಪಡ್ತೀರಿ ಆ ಆಡು ಮರಿಗಳಿಂದ ನಮಗೆ ಹನ್ನೆರಡು ಥರ ನಮಗೆ ಕೊಡದು ಹನ್ನೆರಡು ಥರ ಸ್ ಮೇವು ಏನು ಮೇಯ್ದರೆ ಅದಕ್ಕೆ ಶಕ್ತಿ ಬರುತ್ತೆ ಹನ್ನೆರಡು ಥರ ತಿಂದಿಲ್ಲ ಅಂತಂದ್ರೆ ಸೊಪ್ಪುಗಳ್ನ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಕಳ್ಳೆಕಾಯಿ ಸೊಪ್ಪು ತಿರ್ಗಿ ಕಡಲೆ ಸೊಪ್ಪು ಹುಳ್ಳಿಕಾಳು ಸೊಪ್ಪು ಮತ್ತು ತೊಗರಿಕಾಯ್ ಸಿಪ್ಪೆ ಇವೆಲ್ಲ ತಿನ್ನಿಸಿ ಅದಕ್ಕೆ ಹಸುಗಳ್ಗ್ ಹಾಕ್ಬೇಕು ಹಸುಗಳ್ಗ್ ಹಾಕಿದ್ಮೇಲೆ ಚೆನ್ನಾಗಿರುತ್ತೆ ಆಗ ಹಸುಗಳು ಒಂದು ಲೀಟ್ರ್ ಕರಿಯೋದ ಆರು ಲೀಟ್ರು ಕರಿತಿದ್ದರು ಮೂರು ಲೀಟ್ರ್ ಕರಿಯೋದ ಒಂದು ಲೀಟ್ರುಗಂಟು ಬ ತಿರ್ಗಿ ಏನಾದ್ರು ಮೇವು ಏನು ಕಡಿಮೆ ಮಾಡ್ರೆ ಅದು ಬರೀ ನಾ ಕಾಲಿಟ್ಟರೆ ಲೀಟ್ರು ಬರಾಕಿಲ್ಲ ಅದಕ್ಕೋಸ್ಕರ ಹಸುಗಳ್ಗೆ ಜೋಪಾನಾಗ್ ಎರಡು ಗಂಟೆಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಟೇಮು ಟೇಮ್ಗೂ ಹೋಗಿ ಮುಖ ನೋಡ್ಕೋಬೇಕು ತಿರ್ಗಿ ಅದು ಆರೋಗಿದ್ಯಾ ಅಂತನ್ಬಿಟ್ಟು ನೋಡಿಬಿಟ್ಟು ಆ ತೊಪ್ಪೆ ಎಲ್ಲ ಗೋರಾಕಿ ತಿರ್ಗಿ ತೊಕ ಆ ತೊಪ್ಪೆ ತಗೊಂಡೋಗಿ ಗೊಬ್ರಕ್ಹಾಕಿ ಗೊಬ್ಬರ ಮಾಡಿ ತೋಟಕ್ಕೆ ತಗೊಂಡೋದ್ರೆ ಅದೇ ಗೊಬ್ರ ಎಲೆ ತೋಟಕ್ಕೆ ಮತ್ತು ಅಡಿಕೆ ತೋಟಕ್ಕೆ ತೆಂಗಿನ ಸಸಿಗೆ ಈ ಮತ್ತು ಹಾಕಿದ್ರೆ ಆಗ ಆಮೇಲೆ ಆಡು ಮರಿಗಳ್ನ ಆದ್ರೆಯಿಂದ ಆರು ಗಂಟೆಗೆ ಕರ್ಕೊಂಡು ಏಳು ಗಂಟೆಯಿಂದ ಎಂಟು ಗಂಟೆಗಂಟ್ಲೂ ಮೇಯಿಸ್ಕೊಂಡು ತಗಂಡು ಬಂದು ತಿರ್ಗಿ ಮನೆಯಲ್ ಬಂದು ಆರು ಗಂಟೆಗೆ ತಿರ್ಗಿ ವ ಅದಕ್ಕೆ ಮೇವು ಕೊಟ್ಟು ಹುರುಳಿ ಸೊಪ್ಪಾಗಲೀ ತಕ್ಕೊ ಕರ್ಬೇವು ಯಾ ಸೊಪ್ಪಾರ ಹಾಕಿ ಆಗ ಮೇಯ್ತಾ ಇರ್ತದೆ ಆಗ ಆ ಅಂತ ಅಂದಟ್ಲೆ ತಿರ್ಗಿ ಆಮೇಲ್ಕೆ ಅದಕ್ಕೆ ನೀರು ಕೊಟ್ಟು ಮತ್ತು ಇದು ಮಾಡಬೇಕು ಅದಕ್ಕೋಸ್ಕರ ತೋಟಕ್ಕೆ ಹೋಗ್ಬೇಕು ತೋಟದಿಂದ ತಿರ್ಗಿ ಮನೆಗೆ ಬರತ್ತೆ ಮನೆಯಿಂದ ತಿರ್ಗಿ ನಾನು ಊಟ ಮಾಡ್ಬೇಕಿದ್ದ ಟೈಮಲ್ಲಿ ಆಗ ಮೂರು ಗಂಟೆ ಆಯ್ತದೆ ತಿರ್ಗಿ ಎರಡು ಗಂಟೆ ಆಗುತ್ತೆ ತಿರ್ಗಿ ಎರಡೂವರೆ ಆದ್ಮೇಲೆ ತಿರ್ಗಿ ಆಮೇಲೆ ಆಡುಮರಿಗಳ್ನಾ ಜೋಪಾನಾಗ್ ಕಟ್ಹಾಕಿ ಮತ್ತು ಹಸುಗಳ್ನ ಜೋಪಾನಾಗಿ ಕಟ್ಟಿ ಅದ್ರ ಮೇವುನ್ನ ನೋಡ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಆರೋಗ್ಯಕ್ಕೆ ಒಳ್ಳೆಯ ಆಗುತ್ತೆ ತಿರ್ಗಿ ಆಮೇಲೆ ಒಂದು ಮ ಹಸುಗಳ್ಗೆ ನೋಡ್ಕೊಂಡು ತಿರ್ಗಿ ಆಮೇಲೆ ಹಾಲ್ ಕರಿಯೋಕ್ ಹೋದಟ್ಲೆ ಎರಡು ಗಂಟೆ ಒಳಗೆಲ್ಲ ಇದು ಮಾಡಬೇಕು ತಿರ್ಗಿ ಆಮೇಲೆ ಬೆಳಗ್ಗೆ ಏಳುವರೆಯಿಂದ ಎಂಟು ಗಂಟೆಗಂಟ್ಲು ಕ್ಲೀನಾಗಿ ನೋಡ್ಕಂಡು ಆಮೇಲೆ ಹತ್ತುವರೆ ಮೇಲೆ ಆ ಹಸುಗಳ್ನ ಕರ್ಕಂಡ್ಹೋಗಿ ತೋಟ ತುಂಬ ಸುತ್ತಿಸಿ ತಿರ್ಗಿ ಮಾಡೋದ್ ತುಂಬ ಎಲ್ಲ ಕಾಲು ಕೈ ಎಲ್ಲ ಆಡಿ ತಿರ್ಗಿ ಬರೋವ ಗಂಟ ಅದಕ್ಕೆ ಮೇವು ಅನ್ನು ರೆಡಿ ಮಾಡ್ಕೊಂಡು ನಾವು ಕೂತಿರ್ಬೇಕ್ ಆ ಕೂತಿರೊದ್ರಿಂದ ಆಗ ಮೇವು ಹಾಕಿದ್ಮೇಲೆ ಚೆನ್ನಾಗಿ ಬರುತ್ತೆ ಹಸುಗಳು ಆಗ ಪ್ರ ಚೆನ್ನಾಗೆ ಬೇರೆಯವ್ರು ನೋಡ್ರೆ ಓ ಅಣ್ಣ ಏನಣ್ಣ ಈ ಥರ ಸಾಕಿದೀಯಾ ಒಳ್ಳೆಯ ಹಸು ಸಾಕಿದ್ಯಣ್ಣ ಏನಣ್ಣ ಆಡುಮರಿ ಒಂದಿದಿದ್ದು ಮೂರು ಕ ಮರಿ ಆಯ್ತಲಣ್ಣ ಮೂರರಿಂದ ಹದಿನೈದು ಮರಿಗಳು ಮಾಡಿದ್ಯಲಣ್ಣ ಏನಣ್ಣ ತಿನ್ನಿಸ್ತಿದ್ಯಾ ಅಪ್ಪ ಹಿಂಡಿ ಬೂಸ ಸೊಪ್ಪು ನೀರು ಎಲ್ಲನೂ ಕೊಡ್ತಾಯಿದೀನ್ ಕಣಪ್ಪ ಏನಪ್ಪ ಈಗ ಮಾಡೋದು ಆದ್ದರಿಂದ ನನಗೆ ಜೀವನ ಆದ್ದರಿಂದ ನನಗೆ ಒಂದು ಸಾವಿರ ರೂಪಾಯ್ ಐದು ಮೂರು ಎರಡು ಸಾವಿರ ಒಂದು ಸಾವಿರ ಮಾ ಆರುನೂರು ರೂಪಾಯ್ ಏಳುನೂರು ಇವಕ್ಕೆಲ್ಲ ನನಗೆ ಸಿಕ್ಕುತ್ತಣ್ಣ ಅದಕ್ಕೋಸ್ಕರ ಇದನ್ನೆ ಸಾಕೊಂಡೋಗ್ವ ಬೇರೆ ಕೆಲಸ ಮಾಡೋಕ್ ಆಗ ಆಮೇಲೆ ತಿರ್ಗಿ ಆಮೇಲೆ ಬಂದು ಆಗ ಸಸಿಗಳ್ಗೆ ನೀರಾಕಿ ಆಗ ಸೊಪ್ಪುಗಳ್ ಇನ್ನೂ ಚೆನ್ನಾಗಿ ಕಿತ್ತು ಮತ್ತು ಇದು ಮಾಡಿ ಅದಕ್ಕೆ ಸೊಪ್ಪನ್ನು ಆರ ಹಾಕಿದೆ ನೋಡ್ಕೊಂಡ್ರೆ ಆ ಸೊಪ್ಪು ಒಣ್ಗೋಲ್ಲ ಆ ಒಣ್ಗೋದ್ ಸೊಪ್ಪು ಕಟ್ಟಿದ್ರೆ ಮೇಯಲ್ಲ ಹಸಿ ಸಿಪ್ಪೆ ಮಾತ್ರ ಹಸಿ ಕಸಗ್ ಹಸಿ ಸಿಪ್ಪೆಗಳು ಮತ್ತು ಒಣ ಸಿಪ್ಪೆಗಳನ್ನು ತಿನ್ನಿಸ್ಲೇಬಾರ್ದು ಹಸಿ ಸಿಪ್ಪೆನೆ ತಿನ್ಸಿದ್ರೆ ಹಸಿ ಹುಲ್ಲುಗಳನ್ನು ತಿನ್ಸಿದ್ರೆ ಇನ್ನೂ ಹಾಲು ಚೆನ್ನಾಗಿ ಕರಿತದೆ ಹಾಲುವೆ ಕೊಡ್ತದೆ ಮತ್ತು ನಮ್ಮ ಆರೋಗ್ಯ ಭಾಗ್ಯ ನೋಡ್ಕತೆ ಅದಕ್ಕೋಸ್ಕರ ನಾನು ಆ ಹಸುಗಳ್ನೆ ಸಾಕ್ತಾಯಿದೀನಿ ನಾನು ಎಲ್ಲೂ ಹೋಗದೆ ಅದನ್ನೇ ನೋಡ್ಕಂಡು ಕೂತಿರ್ತೀನ್ ಕಣಪ್ಪ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡಪ್ಪ ಇಂಥ ಹಸುಗಳ್ ಸಾಕಪ್ಪ ಈ ಹಸು ಸಾಕು ಮತ್ತು ತಿರ್ಗಿ ಇಲ್ಲಿ ಕೆ ಬೇರೆ ಹಸುಗಳು ಸಾಕು ಎಲ್ಲ ಚೆನ್ನಾಗಿರುತ್ತೆ ನಾವು ಮಾರಾಟ ಮಾತ್ರ ಮಾರಬೇಕು